ನಾವು ಇನ್ಸ್ಟಾ ಅಥವಾ ಯೂ ಟ್ಯೂಬಲ್ಲಿ ಇನ್ಸ್ಟಾದಲ್ಲಿ ಹೇಳಬೇಕು ಅಂತ ಅಂದ್ರೆ ನಾವು ರೀಲ್ಸ್ ಹೆಚ್ಚಾಗಿ ನೋಡೋದರಿಂದ ತುಂಬ ಮನೋರಂಜನೆಯಾಗಿರುತ್ತೆ ನಾವು ಬೇಜಾರಾಗಿರೋ ಟೈಮಲ್ಲಿ ಕೂಡ ನಾವು ಇನ್ಸ್ಟಾ ರೀಲ್ಸ್ಗಳು ನೋಡೋದರಿಂದ ತುಂಬ ಟೈಮ್ ಕಳೀಬಹುದು ಅಂತ ಅನ್ನಿಸ್ಬೋದು ಯಾವುದೇ ಬೇಜಾರಿದ್ದರೂ ಕೂಡ ಹಾಂ ನೋಡ್ತಾ ಕೂತ್ಕೊಳ್ಬೋದು ಅಂತ ಅನ್ಸ್ಬೋದು ಆ ರೀಲ್ಸ್ ನೋಡೋದರಿಂದ ನಮಗೂ ಆ ಆ್ಯಕ್ಟಿಂಗ್ಸ್ ಆಗಿರ್ಬೋದು ಅಲ್ಲಿರೋ ಮಾಡುವಂಥ ಡ್ಯಾನ್ಸ್ ಕೂಡ ಆಗಿರ್ಬೋದು ಅದನ್ನು ನೋಡ್ಬೋದು ಹಾಗೆ ರೀಲ್ಸ್ ಹಾಗೆ ನಾನು ಕೂಡ ಇತ್ತೀಚೆಗೆ ರೀಲ್ಸ್ ಕೂಡ ಮಾಡ್ತಾಯಿರ್ತೀನಿ ಪ್ರೇರಣೆಗೊಂಡು ಈಗ ನಾವು ಯಾವುದೇ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರು ಕೂಡ ಕಾಲೇಜಲ್ಲಿ ಫಶ್ಟ್ ನೋಡೋದೇ ರೀಲ್ಸ್ ಆಗಿರುತ್ತೆ ಆ ರೀಲ್ಸ್ನಲ್ಲಿ ಎಷ್ಟು ಡ್ಯಾನ್ಸಸ್ ಹೇಗಿರುತ್ತೆ ಕಾಮಿಡಿ ಹೇಗೆ ಮಾಡಿರ್ತಾರೆ ಅದ್ರ ಪ್ರಕಾರ ಅದ್ನ ಚ್ಯೂಸ್ ಮಾಡಿ ನಾವು ಡ್ಯಾನ್ಸ್ ಮಾಡ್ತಾಯಿರ್ತೀವಿ ಹಾಗೆ ಬರೀ ರೀಲ್ಸ್ ಅಲ್ಲರೀ ಡ್ಯಾನ್ಸ್ ಕಾಮಿಡಿ ಅಂತ ಏನಿಲ್ಲ ನ್ಯೂಸಸ್ ಕೂಡ ನೋಡ್ಬೋದು ನಾವು ಅದರಲ್ಲಿ ಸೆಲೆಬ್ರಿಟಿಗಳು ಮಾಡುವಂತಹ ರೀಲ್ಸ್ಗಳು ಅಲ್ಲಿ ಮತ್ತೆ ಕಾಮಿಡಿಗಳು ಮತ್ತು ನ್ಯೂಸ್ಗಳು ಕೂಡ ನೋಡ್ತಾಯಿರ್ತೀವಿ ಈಗ ಹೆಚ್ಚು ಸೆಲೆಬ್ರಿಟಿಗಳನ್ನ ನೋಡೋದಕ್ಕೆ ಆಗೋದಿರಲ್ವಲ್ಲ ಸೊ ಅಲ್ಲಿ ನಾವು ರೀಲ್ಸಲ್ಲಿ ಸೆಲೆಬ್ರಿಟಿ ಮಾಡುವಂತಹ ಏನಂತಾರೆ ರೀಲ್ಸ್ಗಳ್ನ ನೋಡಿ ನಾವೂ ಫುಲ್ ಅಂದರೆ ಮಜಾ ಮಾಡ್ಬೋದು ಹಾಗೆಯೇ ಯೂಟ್ಯೂಬಲ್ಲೋಗಿ ಶಾರ್ಟ್ಸ್ ನೋಡಬೇಕು ಅಂದರೂ ಕೂಡ ಚೆನ್ನಾಗಿರುತ್ತೆ ನಾನು ಹೆಚ್ಚಾಗಿ ಶಾರ್ಟ್ಸೇ ನೋಡೋದು ರೀಲ್ಸ್ಗಿಂತ ಯಾಕೆಂದ್ರೆ ನಾನು ಅದರಲ್ಲಿ ಕುಕ್ಕಿಂಗ್ಸ್ಗಳದ್ದು ಈ ಕೊರಿಯನ್ಸ್ ಕುಕ್ಕಿಂಗ್ಸ್ ಮತ್ತೆ ಯಾವ್ಯಾವ ದೇಶದ್ದು ಕುಕ್ಕಿಂಗ್ಸೆಲ್ಲ ಬರುತ್ತಾ ಇರುತ್ತೆ ಸೊ ಅದನ್ನೇ ಇಂಟ್ರೆಸ್ಟಿಂದ ನೋಡ್ತಾಯಿರ್ತೀನಿ ಮತ್ತೆ ಕೆಲವೊಂದು ದೇಶದ್ದು ನೇಚರ್ ಅಲ್ಲಿ ಬೆಳೆಯುವಂತಹ ಫ್ರೂಟ್ಸ್ ಇರ್ಬೋದು ವೆಜಿಟೇಬಲ್ಸ್ ಇರ್ಬೋದು ಅದ್ರ ಬಗ್ಗೆಯೂ ತಿಳ್ಕೊಳ್ಬೋದು ಅಂತ ಅನ್ನಿಸುತ್ತೆ ನನಗೆ ಟೈಮ್ ಇದ್ದಾಗ ಟೈಮ್ ಪಾಸ್ಗೆ ಟೈಮ್ ಪಾಸ್ ಮಾಡೋದಕ್ಕೋಸ್ಕರ ಆದರು ನಾನು ಇನ್ಸ್ಟಾ ರೀಲ್ಸ್ ನೋಡ್ತೀನಿ ಇಲ್ಲ ಅಂದ್ರೆ ಯೂ ಟ್ಯೂಬ್ ಶಾರ್ಟ್ಸ್ ನೋಡ್ತಾಯಿರ್ತೀನಿ ಇದರಿಂದ ತುಂಬ ಮಜಾ ಆಗಿರುತ್ತೆ ನಾನು ನನ್ನ ಫ್ಯಾಮಿಲೀ ಜೊತೆಯೆಲ್ಲ ರೀಲ್ಸ್ ಮಾಡ್ತಾಯಿರ್ತೀನಿ ಈ ಕಾಮಿಡಿಯಂತ ಅಂದ್ರೆ ಕಾಮಿಡಿಯಲ್ಲಿ ಗೊತ್ತಲ್ಲ ಎಷ್ಟು ಕಾಮಿಡಿಗಳು ಮಾಡ್ತಾಯಿರ್ತಾರೆ ಹಾಂ ಅದನ್ನ ನೋಡಿ ಮಜಾ ಮಾಡ್ತಾಯಿರ್ತೀನಿ ಇತ್ತೀಚೆಗೆ ರೀಲ್ಸಲ್ಲಿ ಎಂಥ ಬೇರೆ ದೇಶದವ್ರು ಕೂಡ ನಮ್ಮ ಕನ್ನಡ ಸಾಂಗ್ನ ಆಡ್ತಾಯಿರೋದು ಕೂಡ ನೋಡಿ ನನಗೆ ಎಲ್ಲೋ ಒಂದು ಕಡೆ ಖುಷಿಯಾಗುತ್ತೆ ಬಿಕಾಸ್ ನಾವು ಕೂಡ ಹೆಚ್ಚು ಕನ್ನಡನ ಬಳಸ್ತಾ ಇರೋಲ್ಲ ನಮ್ಮ ಇದರಲ್ಲಿ ಸೊ ಅವರು ನಮ್ಮ ಕನ್ನಡ ಸಾಂಗ್ ಕೇಳ್ಬೇಕಂತ ಎಷ್ಟು ಖುಷಿ ಪಡ್ತಾ ಇರ್ತಾರೆ ಎಷ್ಟು ಆಡಬೇಕು ಅಂತ ಎಷ್ಟು ಕಾತುರದಿಂದ ಇರ್ತಾರೆ ಅದನ್ನ ನೋಡಿ ನನಗೆ ಹೆಚ್ಚು ಖುಷಿಯಾಗುತ್ತೆ ಹಾಗೆ ನಮ್ಮ ಹಿಂಡಿಯಾ ಫುಡ್ಸ್ ಫುಡ್ಡಾಗಿರ್ಬೋದು ಅದನ್ನು ಟೇಸ್ಟ್ ಮಾಡೋಗೋದಕ್ಕು ಕೂಡ ಬೇರೆ ದೇಶ್ದವ್ರು ತುಂಬ ಇಷ್ಟಪಡ್ತಾರೆ ಅನ್ಸಿ ಅನ್ನಿಸುತ್ತೆ ನಮ್ಮ ದೇಶದ ನಾವೇ ಇಷ್ಟಪಡೋಲ್ಲ ನಮ್ಮ ದೇಶದಲ್ಲಿ ಆಲ್ರೆಡಿ ನಾವು ಪೀಝಾ ಬರ್ಗರ್ ಅಂಥದ್ದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಝಾ ಬಟ್ ಬೇರೆ ದೇಶದವ್ರು ನಾವು ಯಾವ್ದು ಬೇಡ ಅಂದಿರ್ತೀವಿ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅದನ್ನೇ ಬೇಕು ಅಂತಂದ್ ಅಂತಲೂ ನೋಡ್ತಾಯಿದ್ದಾರೆ ಅವರು ನಮ್ಮ ದೇಶ ಫುಡ್ಸ್ ಆಗಿರ್ಬೋದು ನಾವು ಹಾಕುವಂಥ ಡ್ರಸ್ಸಸ್ ಆಗಿರ್ಬೋದು ಅದನ್ನೆಲ್ಲ ನಾವು ಶಾರ್ಟ್ಸಲ್ಲಿ ನೋಡೋದರಿಂದ ಎಲ್ಲೋ ನನಗೆ ಇನ್ಸ್ಪ್ರೇಷನ್ ಆಗುತ್ತೆ ಅದ್ರ ಬಗ್ಗೆ ಓ ನಮ್ಮ ಇದರಲ್ಲೂ ಕೂಡ ಈ ಥರ ಇದ್ದಾರೆ ಅಂದರೆ ಬೇರೆ ದೇಶದವರು ನಮ್ಮ ದೇಶದ್ದು ಫುಡ್ಡೆಲ್ಲ ನೋಡಬಹುದಾ ಅಂತ ಹಾಗೆ ರೀಲ್ಸಲ್ಲಿ ನನ್ನ ಫ್ರೆಂಡ್ಸು ನಮ್ಮ ಜೊತೆಯೆಲ್ಲ ಮಾಡೋದರಿಂದ ಇನ್ಸ್ಪ್ರೇಷನಾಗಿ ನಾನು ಎಷ್ಟೋ ಅಕೌಂಟ್ಗಳು ಓಪನ್ ಮಾಡಿದ್ದೀನಿ ಅದ್ರಲ್ಲಿ ಪೋಶ್ಟ್ ಮಾಡೋದಿರ್ಬೋದು ಒಂದು ಯಾವುದಾದ್ರೂ ಕಂಪ್ನಿ ಹಡ್ವಟೈಸ್ಮೆಂಟ್ ಕೂಡ ರೀಲ್ಸಲ್ಲಿ ಹಾಕೋದ್ರಿಂದ ನಮ್ಗೆ ಎಷ್ಟೋ ಗೊತ್ತಾಗುತ್ತೆ ಯಾವ್ಯಾವು ಅಡ್ವಟೈಸ್ಮೆಂಟ್ ಗಳು ಬರೋದರಿಂದ ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೋದು ಹಾಗೆಯೇ ಈಗ ಗೊತ್ತು ಶಾಪಿ ಶಾಪಿಂಗ್ ಹ್ಯಾಪ್ಸೆಲ್ಲ ಎಷ್ಟೊಂದು ಇರುತ್ತೆಂತ ಅದನ್ನ ನಾವು ಹೀಗೆ ಶಾಪ್ ಮಾಡೋದು ಯಾವ್ಯಾವ ಕಾಸ್ಟ್ಯೂಮ್ ಯಾವ್ಯಾವ ಥರ ರೇಟಲ್ಲಿ ಇದೆ ಅಂತ ನೋಡ್ಬೋದು ಅದನ್ನ ತಿಳ್ಕೊಳ್ಬೋದು ನಾವು ರೀಲ್ಸಲ್ಲಿ ಹಾಗೇ ಅವ್ರವ್ರ ಪ್ರತಿಭೆಗಳನ್ನ ತೋರಿಸ್ತಾ ಇದ್ದಾರೆ ಒಬ್ಬರೊಬ್ರು ಕಾಮಿಡಿ ಮಾಡಿದ್ರೆ ಒಬ್ಬರು ಸಿಂಗಿಂಗು ಒಬ್ಬರು ಡ್ಯಾನ್ಸಿಂಗು ಹಾಗೆ ಈ ಎಡಿಟಿಂಗ್ ಮಾಡ್ತಾಯಿರ್ತಾರೆ ಸ್ಟೋರಿ ಹಾಕೋದಕ್ಕೆ ಎಡಿಟಿಂಗ್ ಕೂಡ ಮಾಡೋದರಿಂದ ಅದರಿಂದ ನಾನು ತುಂಬ ಇನ್ಸ್ಪಿರೇಷನ್ ಆಗಿದ್ದೀನಿ ಬಿಕಾಸ್ ಯಾಕೆಂದ್ರೆ ನಾನು ನನ್ನ ಫ್ರೆಂಡ್ಸ್ ಬರ್ಡೇ ದಿನ ಯಾರಾದ್ರು ಬರ್ಡೇ ಇರ್ಬೋದು ಯಾರಿಗಾದ್ರು ವಿಶ್ ಮಾಡಬೇಕು ಅಂತ ಅಂದಾಗ ಆ ಎಡಿಟ್ಸ್ ನೋಡಿ ನಾನು ಹೆಡಿಟ್ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾಯಿರ್ತೀನಿ ಹಾಗೆ ಈ ಪೇಪರ್ ಆರ್ಟ್ಸ್ ಇರ್ಬೋದು ಕ್ಲೇಯಿಂದ ಮಾಡುವಂತಹ ಇದಿರ್ಬೋದು ಅದೆಲ್ಲ ಕೂಡ ನಾನು ರೀಲ್ಸನ್ನ ನೋಡಿ ಮಾಡಿದ್ದುಂಟು ಶಾರ್ಟ್ಸನ್ನ ನೋಡಿ ಮಾಡಿದ್ದುಂಟು ಹಾಗೇ ಹಾರರ್ದು ಬಿಡಿ ಹಾರರ್ದು ತೋರಿಸ್ತಾ ಇರ್ತಾರೆ ಹಾರರ್ದು ನೋಡ್ತಾಯಿರ್ತೀವಿ ಶಾರ್ಟ್ಸಲ್ಲು ನೋಡ್ತಾಯಿರ್ತೀವಿ ಹಾರರ್ಸ್ದು ಬಗ್ಗೆ ಹಾಗೆಯೇ ರಿಯಾಲಿಟಿ ಶೋಸ್ ಬಗ್ಗೆ ಇರ್ಬೋದು ಅದ್ರ ಬಗ್ಗೆಯೂ ಕೂಡ ಇನ್ಫಾಮ್ ಬರ್ತಾ ಇರುತ್ತೆ ರೀಲ್ಸ್ಗಳಲ್ಲಿ ಅಂದರೆ ಅದನ್ನು ನೋಡ್ತಾಯಿರ್ಬೋದು ಹೀಗೆ ಪ್ರ ಮಾಡೋದರಿಂದ ನಮಗೆ ಎಲ್ಲೋ ಎಲ್ಲೋ ಖುಷಿ ಆಗುತ್ತೆ ಅಂತ ಅನ್ನಿಸುತ್ತೆ ಬೇರೆ ವಿಷಯಗಳು ಬಗ್ಗೆ ತಿಳ್ಕೊಳ್ತಾ ಹೋಗ್ತಾಯಿದ್ದೀವಿ ಅಂತ ಅನ್ನಿಸುತ್ತೆ ಬರೀ ಅದರಿಂದ ಎಫೆಕ್ಟ್ ಆಗೋದುಂಟು ಬಿಕಾಸ್ ನಾವು ಹೆಚ್ಚು ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದರಿಂದ ನಾವು ಹೆಚ್ಚು ಹಡಿಕ್ಟ್ ಆಗ್ಬಿಟ್ಟಿದ್ದೀವಿ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡಿದ್ರೇನೆ ಒಂದು ವ್ಯಾಲ್ಯೂ ಅನ್ನೋಂಗೆ ಆಗ್ಬಿಟ್ಟಿದ್ದೀವಿ ರೀಲ್ಸ್ ಮಾಡಿ ಹಾಕಿದ್ರೆ ಒಂದು ಇದು ಪೋಶ್ಟ್ ಮಾಡಿದ್ರೆ ಒಂದು ವ್ಯಾಲ್ಯೂ ಅನ್ನೋ ಥರ ಅದೊಂದೇ ಅಂತಲ್ಲ ಅಕೌಂಟ್ ತೆಗೆದ್ರೆ ಒಂದು ವ್ಯಾಲ್ಯೂ ಅನ್ನೋ ಥರ ಆಗ್ಬಿಟ್ಟಿದ್ದೀವಿ ಸೊ ನಾವು ಆದಷ್ಟು ಕಂಟ್ರೋಲ್ ಮಾಡ್ಬೇಕು ನೋಡಬೇಕು ನಮ್ಮ ಟೈಮ್ ಪಾಸ್ಗೋಸ್ಕರ ಆದರೂ ನೋಡಲೇಬೇಕು ಮತ್ತು ಅದನ್ನ ಕಮ್ಮಿ ಮಾಡ್ತಾ ಹೋದರೆ ನಮಗೂ ಒಳ್ಳೆದಾಗುತ್ತೆ ಅನ್ನಿಸುತ್ತೆ ನನಗಂತೂ ತುಂಬ ಏನು ಇಂಟ್ರೆಸ್ಟಿಲ್ಲ ಈ ಈಗ ಈಗೀಗಂತೂ ಇಂಟ್ರಸ್ಟ್ ಅಷ್ಟಿಲ್ಲ ಇನ್ಸ್ಟ್ರಾಗ್ರಾಮಲಿ ಬೇಕಾದ್ರೆ ಶಾರ್ಟ್ಸೆಲ್ಲ ನೋಡ್ತಾಯಿರ್ತೀನಿ ಯೂ ಟ್ಯೂಬಲ್ಲಿ ಅದೇ ಇಂಟ್ರಸ್ಟ್ ಇರುತ್ತೆ ಕೊರಿಯನ್ಸ್ ಫುಡ್ ತಿಂತಾ ಇರೋದು ಚೈನೀಸ್ ಫುಡ್ ತಿಂತಾ ಇರೋದು ಅದ್ರ ಬಗ್ಗೆ ಜಾಸ್ತಿ ನೋಡ್ತಾಯಿರ್ತೀವಿ ಬರಿ ನಾನಂತೆ ಅಲ್ಲ ನನ್ನ ಅಮ್ಮ ಕೂಡ ನೋಡ್ತಾಯಿರ್ತಾರೆ ಅದ್ರ ಬಗ್ಗೆ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾಯಿರ್ತಾರೆ ಓ ಈ ಫ್ರೂಟ್ಸ್ ಇದೆಯಾ ಅವ್ರ ದೇಶದಲ್ಲಿ ಈ ಫ್ರೂಟ್ಸು ಇದೆ ವೆಜಿಟೇಬಲ್ಸ್ ಇಲ್ಲೂ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮತ್ತೆ ಘಾರ್ಡಿಂಗ್ ಗಾರ್ಡನ್ ಕೂಡ ಮಾಡ್ತಾಯಿರ್ತಾರೆ ಅದನ್ನು ನಾವು ನೋಡ್ತಾಯಿರ್ತೀವಿ ಓ ಹಿಂಗೆ ಮಾಡಿದ್ರು ಆಗುತ್ತಾ ಅನ್ನೋ ಪ್ರಕಾರ ನೋಡಿ ನಾವು ನಮ್ಮ ಮನೆಲಿ ಮಾಡಿದ್ದುಂಟು ಇಷ್ಟು ಇನ್ಸ್ಪಿರೇಷನ್ ಕೂಡ ಆಗುತ್ತೆ ನಾವು ಹೆಚ್ಚಾಗಿ ಮಾಡೋದರಿಂದ ಇನ್ಸ್ಟಾ ರೀಲ್ಸ್ನಿಂದ ನನಗೇನು ಮಜಾ ಅಂತೂ ಸಿಗ್ತಾ ಇದೆಯಪ್ಪ ನನ್ನ ಕಾಲೇಜ್ ಫ್ರೀ ಟೈಮಲ್ಲಂತೂ ರೀಲ್ಸ್ ನೋಡ್ತಾಯಿರ್ತೀನಿ ಇಲ್ಲ ಶಾರ್ಟ್ಸಂತೂ ನೋಡೇ ನೋಡಿರ್ತೀನಿ ಒಂದು ದಿನ್ದಲ್ಲಿ ನೋಡಿರ್ಲೇಬೇಕು ಹಾ ಥರ ಆಗಿಬಿಟ್ಟಿದ್ದೀನಿ ಬಟ್ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಜಾಸ್ತಿ ಅಡಿಕ್ಟಾಗಿರಬಾರ್ದು ಅಲ್ವ ಹಾಗೆಯೇ ರೀಲ್ಸಲಿ ಬರೀ ನಮ್ಮ ಫೋಟೋಸ್ ಇದು ಮಾಡೋದರಿಂದ ನಾವು ಆದಷ್ಟು ಅಕೌಂಟ್ನ ಪ್ರೈವೇಟ್ ಮಾಡೋದಕ್ಕಿಂತ ಪಬ್ಲಿಕಲ್ಲಿ ಇಟ್ಕೊಂಡ್ರೆ ಎಷ್ಟೋ ಇದು ಅನ್ನಿಸುತ್ತೆ ಯಾಕೆಂದ್ರೆ ಪಬ್ಲಿಕ್ ಮಾಡೋದರಿಂದ ಹೆಣ್ಮಕ್ಳದ್ದು ತುಂಬ ಇಷ್ಯೂಸ್ ಆಗ್ತಾಯಿದೆ ಅಂದರೆ ತುಂಬ ತೊಂದ್ರೆಗಳು ಆಗ್ತಾಯಿದೆ ಹೆಣ್ಮಕ್ಳ ಮೇಲೆ ಶೋಷಣೆಗಳು ಕೂಡ ನಡಿತಾಯಿದೆ ಆ ಆ್ಯಪಲ್ಲಿ ಸೊ ನಾವು ಆದಷ್ಟು ಕಮ್ಮಿ ಮಾಡೋದು ಅದ್ರ ಬಗ್ಗೆ ಆದಷ್ಟು ಬೇಡ ನಮ್ಗೆ ಎಷ್ಟಾಗುತ್ತೆ ಅದ್ರ ಬಗ್ಗೆ ಕಮ್ಮಿ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಈ ಕ್ಷ್ ಈಗೆಂತ ಮಾಡಬಹುದು ರೀಲ್ಸ್ ಮಾಡ್ಬೋದು ಶಾರ್ಟ್ಸ್ ನೋಡ್ಬೋದು ಮತ್ತು ಅದನ್ನ ಕಂಟ್ರೋಲ್ ಮಾಡ್ತಾ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋದವ ಏನಾಗುತ್ತೆ ಅಂತ ಒಕೇ